ಹಲೋ ಕ್ಯಾಬ್ ಡ್ರೈವರ್ ಮಂಜಣ್ಣ ಅ ಆ ಹಾಂ ಏನು ಆರಾಮಿದೀರಿ ಇವತ್ತು ಯಾವ ಕಡೆ ಆರು ಬುಕ್ಕಂಗ್ ಬುಕ್ಕಿಂಗ್ ಇದೆಯಾ ಇಲ್ವಾ ನಮಗೆ ಎರಡನೇ ತಾರೀಖು ಗಾಂಧಿ ಜಯಂತಿ ದಿವಸ ಕಾರ್ ಬೇಕು ಕಣಪ್ಪ ಐದು ಜನ ಇದ್ದೀವಿ ಇಲ್ಲಿಂದ ಪಿಕಪ್ ಮಾಡ್ಕೊಂಡು ಹೊಸ್ಪೇಟೆ ಹಂಗೆ ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಅಲ್ಲಿ ತೋರ್ಸಿಕೊಂಡು ಒಂದು ದಿವಸ ಕೂಡಲ ಸಂಗಮ ಆಲ್ಟ್ ಆಗಬೇಕು ಅಲ್ಲಿಂದ ಮುಗ್ಸ್ಕೊಂಡು ಮತ್ತೆ ವಾಪಸ್ ಬರೋವಾಗ ಆನ್ ದಿ ವೇ ಹಂಪೆ ನೋಡ್ಕೊಂಡು ಮತ್ತೆ ಹೊಸ್ಪೇಟೆ ಅದು ಅದು ಕಾರಂಜಿ ಅದೆಲ್ಲ ತೋರ್ಸ್ಕೊಂಡು ವಯ ಕೊಟ್ಟೂರು ಉಜ್ಜಿನಿ ಮಾರ್ಗ್ವಾಗಿ ಜಗ್ಳೂರು ಬಂದು ಬಿಡ್ಬೇಕು ಎರಡು ದಿನ ಟೂರು ಆಗ್ತದಲ್ಲ ಮಿಸ್ ಮಾಡಬೇಡ ನಂದು ಅಡ್ರೆಸ್ ಬರ್ಕೋ ಹಾಂ ಹುರುಳಿ ಎಂ ಬಸವರಾಜ್ ಟೀಚರ್ಸ್ ಕಲೊನಿ ಸಂಪದ ನಿಲಯ ಅಮೃತ ಆಸ್ಪಿಟಲ್ ಹತ್ತಿರ ಚಿತ್ರದುರ್ಗ ಮರೀಬೇಡ ಆಂ ಇನ್ ಟೈಮಿಗೆ ಬರ್ಬೇಕು ಬೆಳಿಗ್ಗೆ ಅಷ್ಟೊತ್ತಿಗೆ ಐದು ಗಂಟ್ಗೆ ಇಲ್ಲಿಂದ ಹೊರ್ಟು ಬಿಡಬೇಕು ತಿಂಡಿಗೆ ಅಲ್ಲಿಗೇನೆ ಬಾದಾಮಿಗೆ ಹೋಗ್ ತಲ್ಪಿಬಿಡೋಣ ಆಗುತ್ತಲ್ಲ ಹಾಂ ಓ ಓಕೆ ಓಕೆ ಓಕೆ ಓಕೆ ಓಕೆ